ಹಲೋ ಹಾಂ ಹೇಳಿ ಯಾರು ಮಾತಾಡ್ತಾಯಿದ್ದೀರಿ ಹಾಂ ಹಾಂ ಹಾಂ ಹೇಳಿ ಓಕೆ ಹಾಂ ಹಾಂ ಹೇಳಿ ಏನು ನಿಮ್ಗೆ ಏನು ಆಗಬೇಕಿತ್ತು

ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಈಗ ಅವರು ಎಲ್ಲಿದ್ದು ಏನು ಪ್ರಾಬ್ಲಮ್ ಏನಾದರೂ ಅವರು ಮನೆ ತಾಯಿ ಮನೆ ಎಲ್ಲಿದ್ದಾರೆ ಈಗ ಎಕ್ಸಾಕ್ಟ್ ಹಸ್ಬೆಂಡ್ ಮನೆಯಲ್ಲಿ ಇದ್ದಾರಾ ಅಥವಾ ತಾಯಿ ಮನೆಯಲ್ಲಿ ಬಂದ ಅಥವಾ ಡೈವರ್ಸ್ದು ಏನಾದರೂ ಪ್ರಾಬ್ಲಮ್ ಹಾಂ ಹಾಂ

ಹಾಂ ಹಾಂ ಹಾಂ ಹಾಂ ಹಾಂ ಸಿಂಪಲ್ ಹ್ಞೂ ಹ್ಞೂ ಹೌದು ಹೌದು ಪರಿಹಾರ ಕೊಡಬೇಕು ಅಂತ ಹ್ಞೂ ಹ್ಞೂ ಹಾಂ ಹಾಂ ಹ್ಞೂ ಹ್ಞೂ ಹ್ಞೂ ಹೌದು ನೀವು ಅವರನ್ನು ಒಂದ್ಸಲ ನಮ್ಮ ಕ್ಲಿನಿಕ್ಕಿಗೆ ಒಮ್ಮೆ ಕರ್ಕೊಂಡು ಬರುವ ಹಾಗಿದ್ದರೆ ಚೆನ್ನಾಗಿತ್ತು ಒಂದ್ಸಲ ಮಾತಾಡಿದರೆ ಮತ್ತೆ ನಾವು ಅವರನ್ನು ಇಬ್ಬರನ್ನೂ ಕರೆಸಿ ಇದು ಮಾತಾಡಿಸಿ ಎಲ್ಲಿ ಆದರೂ ಅದೂ ಸರಿ ಹೋಗ್ಬೋದಾ ಅಂತ ಒಂದು ಪ್ರಯತ್ನ ಮಾಡ್ಬಹುದು ಮತ್ತೆ ಅದು ತೀರಾ ಆಗೋದೇ ಇಲ್ಲ ಅಂತ ಆಗುವಾಗ ಮಾತ್ರ ನಾವು ಅದನ್ನು ಅದರಲ್ಲಿ ಸಾಧಾರಣವಾಗಿ ಹೇಗೆ ಅವರು ಕೆಲವು ಸಲ ಸಣ್ಣ ಪುಟ್ಟ ಅದು ಗೊಂದಲದಿಂದ ಕೂಡ ಈ ಥರ ಮನಸ್ತಾಪ ಬರೋದು ಸಾಮಾನ್ಯ ಸೊ ಅದನ್ನೇ ಇಶ್ಯೂ ದೊಡ್ಡದು ಮಾಡಿಕೊಂಡು ಹೋಗೋದು ಇರ್ತದೆ ಯಾಕೆಂದ್ರೆ ಮಧ್ಯದಲ್ಲಿ ಈಗೊ ಇಶ್ಯೂ ಬರ್ತದೆ ಈಗೊ ಅಂದರೆ ಅವ್ರದ್ದು ನಾನೇ ನಾನೇ ಶ್ರೇಷ್ಠ ಅಂಥೇಳಿ ಇಬ್ಬರಲ್ಲೂ ಈ ಥರ ಇರೋದರಿಂದ ಇಬ್ಬರೂ ಜಾಬಲ್ಲಿ ಇರಬೇಕಲ್ಲ ಇಬ್ಬರು ಜಾಬಲ್ಲಿ ಇರ್ಬೇಕು ಹೌದು ಹಾಗೆ ಇರೋದರಿಂದ ಈ ಥರದ್ದು ಸಾಮಾನ್ಯ ಇದು ಬರುವಂಥದ್ದು ನೋಡ್ತಾಯಿದ್ದೇವೆ ಸೊ ಅವರನ್ನು ಒಂದ್ಸಲ ಯಾರು ಈಗ ಹುಡುಗಿ ಬರಲಿಕ್ಕೆ ತಯಾರಿದ್ದಾಳೆ ಅಂತ ಆದ್ರೆ ಒಂದ್ಸಲ ಮಾತಾಡಿಸಿ ನೋಡೋಣ ಆಮೇಲೆ ಹುಡುಗನನ್ನು ಕರೆಸಿ ಅವನಿಗೂ ಒಂದೂ ಮಾತಾಡಿಸಿ ಕೌನ್ಸಿಲಿಂಗ್ ಮಾಡಿಸಿ ಆಮೇಲೆ ಅವರಿಬ್ರೂ ಒಪ್ಕೊಳ್ಳೋ ಸ್ಥಿತಿಯಲ್ಲಿ ಇದ್ದಾರಾ ಮುಂದುವರೆಸುವ ಸ್ಥಿತಿಯಲ್ಲಿ ಇದ್ದಾರಾ ಇಲ್ವ ಅಂತ ನೋಡಿ ಆಮೇಲೆ ಏನು ಅಂತ ಒಂದು ನಿರ್ಧಾರ ಮಾಡ್ಬಹುದು ಅಂತ ಹ್ಞೂ ಮಾಡ್ಬಹುದು ಹ್ಞೂ ಹ್ಞೂ ಓಕೆ ಓಕೆ ತ್ಯಾಂಕ್ ಯು ತ್ಯಾಂಕ್ಸ್ ಅ ಲಾಟ್ ಬಾಯ್